ನಮ್ಮ ಸಂಸ್ಕೃತಿಯಲ್ಲಿ ಮದುವೆಯ ಆಚರಣೆಯನ್ನು ನಾವು ಹೇಗೆ ಆಚರಣೆ ಮಾಡ್ತೀವಂದರೆ ನಮ್ಮ ಸಂಸ್ಕೃತಿ ಒಳಗೆ ಪಸ್ಟು ಒಂದು ಪೂಜೆ ಅಂತ ಇರುತ್ತೆ ಆ ಪೂಜೆಯನ್ನು ಮಾಡಿಕೊಂಡು ಮರದ ಪೂಜೆ ಅಂತ ಇರುತ್ತೆ ಆ ಮರದ ಪೂಜೆಯನ್ನು ಮಾಡಿಕೊಂಡು ಹೊರ್ಳಿ ನಾವು ಅರ್ಶ್ನದ ಶಾಸ್ತ್ರ ಅಂತ ಇರುತ್ತೆ ಒಳ್ಕಲ್ಲು ಪೂಜೆ ಅಂತ ಇರ್ತೆ ಆ ಒಳ್ಕಲ್ಲು ಪೂಜೆ ಆದ ಮ್ಯಾಲ ಬಿಸಿ ಕಲ್ಲು ಪೂಜೆ ಅಂತ ಇರ್ತೆ ಹೊರ್ಳಿ ಲಕ್ಷ್ಮೀ ಪೂಜೆ ಅಂತ ಇರ್ತೆ ಬಳೆ ಶಾಸ್ತ್ರ ಅಂತ ಇರ್ತೆ ಹೊರ್ಳಿ ಬಳೆ ಶಾಸ್ತ್ರ ಅಂತ ಇರ್ತೆ ಅದು ಆದ ಮ್ಯಾಲ ನಾವು ಮೆಹೆಂದಿ ಶಾಸ್ತ್ರ ಅಂತ ಮಾಡ್ಕೊಳ್ತೀವಿ ಹೊಳ್ಳೀ ನಾವು ಮಾರ್ನೇ ದಿನ ಮೊ ಇದನ್ನು ಲಕ್ಷ್ಮೀ ಪೂಜೆ ಅಂತ ಮಾಡಿಕೊಂಡು ಒಳ್ ಲಿಂಗ ಪೂಜೆ ಅಂತ ಇರ್ತತಿ ಅವತ್ತಿನ ದಿನ ಲಿಂಗದ ಪೂಜೆನೂ ಮಾಡ್ಕೊಂತೇವೆ ಹೊಳ್ಳೀ ಜನ ಜನಗಳು ಹೀಗೆ ಯಾವ್ಯಾವ ಥರ ನಮ್ಮ ಜೊತೆಗೆ ಅನ್ಸರ್ಸ್ತಾರೆ ಅಥವಾ ಇಲ್ಲ ಇನ್ನೂ ಒಂದು ಏನೋ ಒಂದು ನಾವು ಚೆನ್ನಾಗಿ ಆಗುತ್ತಪ್ಪ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಆಕ್ತಿರ್ತತಿ ಆದ್ರೂ ಕೂಡ ಅದರಲ್ಲೇ ಒಂದು ಒಳ್ಳೆಯ ಜನ ಇರ್ತಾರೆ ಅವ್ರೇನು ಮಾಡ್ತಾರೆ ಏಯ್ ಇದನ್ನ ಕೆಡಿಸ್ಬಾರ್ದು ಇದನ್ನು ನಾವು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಇದ್ನೆಲ್ಲದನ್ನೂ ಒಂದು ಹಿಡ್ದು ನೀಟಾಗಿ ಮಾಡಿಕೊಂಡು ಬಂದಿರ್ತಾರೆ ಚೊಲೋ ಹೊತ್ನ್ಯಾಗ ಮಾಡಿಕೊಂಡು ಬಂದಿರ್ತಾರೆ ಅದನ್ನು ನಾವು ಕೆಡಿಸ್ಬಾರ್ದು ಅನ್ನೋ ಜನನೂ ಇರ್ತಾರೆ ಕೆಡ್ಸ್ಬೇಕು ಅನ್ನೋ ಜನರೂ ಇರ್ತಾರೆ ಆ ಕೆಡಸ್ಬೇಕು ಅನ್ನೋ ಜನ ಇದ್ದಲ್ಲಿ ಹತ್ತು ಮಂದಿ ಕೆಡಿಸ್ಬೇಕ್ ಅನ್ನೋ ಜನ ಇದ್ದಲ್ಲಿ ಒಬ್ರು ಒಳ್ಳೇವ್ರು ಇದ್ದರೆ ಅದು ಕೆಟ್ಕೊಂತನೆ ಹೋಗುತ್ತೆ ಆದರೆ ಹತ್ತು ಮಂದಿ ಚೊಲೋ ಮಂದಿ ಇದ್ದು ಅದರಲ್ಲಿ ಒಬ್ಬರು ಕೆಡಿಸ್ಬೇಕ್ ಅನ್ನೋ ಅಂಥ ಜನಗಳು ಇದ್ದರೆ ಅದು ಕೆಡಂಗನ ಇಲ್ಲ ರೀ ಅದು ಎಲ್ಲಾ ನೀಟಾಗಿ ಚೊಲೊತ್ನ್ಯಾಗಿ ಅದು ಸಾಗತ್ತೆ ರೀ ಅದು ಸರಾಗವಾಗಿ ಸಾಗುತ್ತೆ ಹಾಗಾಗಿ ನಮ್ಮ ಜನರು ಅನುಸರ್ಸೋದು ಆಚರಣೆಯನ್ನು ಭಾಳ ಚೊಲೋ ಮಾಡ್ತಾರೆ ರೀ ಎಲ್ಲ ಪದ್ಧತಿ ಸೇರಿ ಚೊಲೋ ಮಾಡ್ತಾರೆ ರೀ ನಮ್ಮ ಮದ್ವೆ ಒಳಗ ನಾವು ಅರ್ಶ್ಣದ ಶಾಸ್ತ್ರ ಅಂತ ಮಾಡ್ತೀವಿ ಹೊಳ್ಳೀ ಇದು ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ಎಂಗೇಜ್ಮೆಂಟ್ ಮಾಡೋ ಮುಂದಾಗ ಇದು ಸಕ್ರೆ ಅಂತ ಬಾಯೊಳಗೆ ಸಕ್ರೆ ಹಾಕೋದು ಹೊರ್ಳಿ ಕಾಲುಂಗುರ ಕಾಲ್ಗೆಜ್ಜೆ ಹಿಂಗೆ ಎಲ್ಲವನ್ನೂ ತೊಗೊಂಬಂದಿರ್ತೀವಿ ತೊಗೊಂಬಂದಿರ್ತಾನ್ ಗಂಡಿನ ಮನೆಯಿಂದ ಅವ್ನು ಎಲ್ಲವ್ನೂ ನಮ್ಗೆ ಕೊಡ್ತಾರೆ ರೀ ಅವರು ನಾವೆಲ್ಲ ಅವನ್ನೆಲ್ಲ ಹಾಕಿಕೊಂಡು ಆಮೇಲೆ ನಾವು ಅರ್ಶ್ಣದ ಶಾಸ್ತ್ರಕ್ಕೋಗಿ ಮದ್ವೆ ಮಂಟಪದಾಗೆ ಅರ್ಶ್ಣದ ಶಾಸ್ತ್ರಕ್ಕೋಗಿ ಅರ್ಶ್ಣದ ಶಾಸ್ತ್ರ ಮುಗಿದ ನಂತರ ನೀರು ಹಾಕ್ತಾರೆ ರೀ ಆ ನಂತರ ಇದನ್ನು ಕಂಕಣ ಕಟ್ತಾರೆ ರೀ ಕೈಗೆ ಆಮೇಲೆ ತಾಳಿಧಾರ್ಣೆಗೆ ಕೂಡ್ಬೇಕಾಗತ್ತೆ ಅರ್ಶ್ಣದ ಸೀರೆ ಉಟ್ಟುಕೊಂಡು ಅರ್ಶ್ಣ ಸೀರೆ ಉಟ್ಕೊಂಡು ತಾಳಿಧಾರ್ಣೆಗ್ ಕೂತು ಆದ ಮ್ಯಾಲ ತಾಳಿಧಾರ್ಣೆಮ್ ಆಕೈತೆ ರೀ ಅವಾಗ ಸೋದ್ರ ಮಾವನ ಸೀರೆ ತಂದಿರ್ತಾರೆ ಇವೆಲ್ಲ ಶಾಸ್ತ್ರದ ಪ್ರಕಾರನೇ ಆಗ್ತಿರ್ತವೆ ಇವೆಲ್ಲ ಹೊಳ್ಳೀ ಅವರು ನಮ್ಮ ಸೋದ್ ಸೋದ್ರ ಮಾವನ ಸೀರೆ ಅಂತ ತಂದಿರ್ತಾರೆ ಅದನ್ನೆಲ್ಲ ನಮ್ಗೆ ಉಟ್ಕೋ ಅಂತೇಳಿ ಕೊಟ್ಟಿರ್ತಾರೆ ರೀ ಅವನ್ನೆಲ್ಲ ಉಟ್ಟುಕೊಂಡು ತಾಳಿಧಾರ್ಣೆ ಮಾಡಿಕೊಂಡು ಆಮೇಲೆ ಮತ್ತೆ ಮಡಿ ಸೀರೆ ಅಂತ ತಂದಿರ್ತಾರೆ ರೀ ಮದ್ವೆ ಗಂಡು ಅವನ್ನ ಮದ್ವೆ ಸೀರೆ ಉಟ್ಟುಕೊಂಡು ಚೇಂಜ್ ಮಾಡಿಕೊಂಡು ಹೊಳ್ ಅದನ್ನು ಮದ್ವೆ ಸೀರೆ ಉಟ್ಕೊಂಡು ಸ್ಟೇಜ್ ಮೇಲೆ ನಾವು ಬರ್ತೀವಿ ಗಂಡುನೂ ಬರ್ತಾರೆ ಅವ್ರು ಕೋಟು ಸೂಟು ಬೂಟು ಹಾಕ್ಕೊಂಡು ಹೊಳ್ಳೀ ಸ್ಟೇಜ್ ಮ್ಯಾಲ ನಿಂತು ಆದ ಮ್ಯಾಲ ಮತ್ತು ಒಬ್ರಿಕ್ ಒಬ್ಬರು ಹಾರ ಚೇಂಜ್ ಮಾಡ್ತಿರ್ತಾರೆ ಹಾರ ಬದಲಾಯ್ಸ್ತೀವಿ ಆ ಹಾರ ಬದಲಾಯ್ಸಿದ ಆದ ನಂತರ ಎಲ್ಲರೂ ಬಂದು ಅಕ್ಷತೆ ಹಾಕ್ತಾರ್ ರೀ ಅಕ್ಕಿ ಕಾಳು ಅಂತಾರಲ್ಲ ರೀ ಅದನ್ನು ಹಾಕ್ತಾರೆ ರೀ ಅದನ್ನು ಹಾಕಿದ ನಂತರ ಎಲ್ಲರೂ ಬಂದು ಇದು ಶುಭಾಶಯ ಹೇಳ್ತಾರ್ ರೀ ಮದ್ವೆ ಶುಭಾಶಯ ಹೇಳ್ತಾರ ಚೊಲೋ ಆಯ್ತು ಮದ್ವೆ ಅಂತ ಎಲ್ಲರೂ ಹೇಳಿ ಎಲ್ಲರೂ ಊಟ ಮಾಡ್ತಾರೆ ರೀ ಊಟ ಮಾಡಿ ನಿಮ್ಮ ಮದ್ವೆ ಎಷ್ಟು ಚೆಂದ ಆಯ್ತು ಎಷ್ಟು ಚೊಲೋ ಆಯಿತು ಮದುವೆ ಅಂದಾಗ ನಮ್ಗೆ ಒಂಥರ ಖುಷಿ ಆಗತ್ತೆ ರೀ ಅದು ಏಕಂದ್ರೆ ನಾವು ಎಷ್ಟೋ ದಿನಗಳು ಕಾದಿರ್ತೀವಿ ಆಚರ್ಣೆ ನಮ್ಮ ಮದ್ವೆ ಸಂಪ್ರದಾಯದಲ್ಲೀ ಮುರೀಬಾರದು ಅದು ಎಲ್ಲಾರ ಒಂದು ಕಡೆ ಎಲ್ಲಾರ ಒಂದು ಕಡೆ ಏನೋ ಒಂದು ಅನಾಹುತ ಆಗಬಾರ್ದು ಅಂತೇಳಿ ನಾವು ಎಷ್ಟೊಂದು ದೇವ್ರಿಗೆ ಬೇಡ್ಕೊಂಡಿರ್ತೀವ್ ಮನೆ ದೇವರಿಗೆ ಆದ್ರೆ ಅದು ಅದೇ ಪ್ರಕಾರ ಅದು ನಡ್ದಾಗ ಮನ್ಸಿಗೆ ಆಗುವಂಥ ನೆಮ್ಮದಿ ಖುಷಿ ಭಾಳ ಸಂತೋಷ ಆಗತ್ತೆ ರೀ ಅದೊಂದು ಆದ್ರೆ ಅದನ್ನು ಹೇಳ್ಕೊಳ್ಳಾರ್ದಷ್ಟು ಸಂತೋಷ ಆಗತ್ತೆ ರೀ ಅದೊಂದು ಹೊಳ್ಳಿ ನಾವು ಏನಾರೂ ಅದು ಆಗಿತ್ತಪ್ಪ ಅಂದರೆ ಕೆಡ್ತಪ್ಪ ಅಂದರೆ ಮದ್ವೆ ಅಂದ್ರೆ ಅದರಂಥ ಕೆಟ್ಟ ಯಾವ್ದು ಅಲ್ಲ ರೀ ಅದು ಅದನ್ನ ಅದನ್ನ ಅದನ್ನು ನೆನ್ಪಿಸ್ಕೊಳದಷ್ಟೂ ನಮ್ಗೆ ಮನಸ್ಸು ಬರೋಂಗಿಲ್ಲ ನೆನ್ಪಿಸ್ಕೊಳೋಕ ಅದರಂಥ ನೋವು ಯಾರ್ಗೂ ಬರಬಾರ್ದು ಆ ಥರ ಕೆಟ್ಟದ್ದನ್ನು ಆಕ್ಕಿರ್ತಾ ಆ ಥರ ಬಯ್ಸೋರೇ ಇರ್ತಾರೆ ಅದ್ರೊಳಗು ಒಂದು ಹತ್ತು ಜನ ಚೊಲೋ ಜನವೇ ಇರ್ತಾರೆ ರೀ ಒಂದು ಐದು ಜನ ಕೆಟ್ಟ ಜನವೇ ಇರ್ತಾರೆ ಅದ್ರಾಗೆ ಅವರೂ ತಿಳ್ಕೊಂಡು ನಾವೂ ಇದನ್ನು ಚೆನ್ನಾಗಿ ಇದನ್ನು ನಿಭಾಯಿಸಬೇಕು ಅನ್ನುವಂಥ ಜನ್ಗಳೂ ಇರ್ಬೇಕು ರೀ ಈಗ ಅಂದಾಗ ಮಾತ್ರ ನಾವು ಇದ್ರೊಳಗೆ ಸಮಾಜದಲ್ಲಿ ಬದ್ಕೋಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ನಾವು ಬದುಕೋದು ಭಾಳ ಕಷ್ಟ ಆಗತ್ತೆ ಆ ಮನುಷ್ಯನಿಗೆ ಇರಲಿಲ್ಲ ಅಂದರೆ ಬದುಕೋದು ಭಾಳ ಕಷ್ಟ ಆಗತ್ತೆ ಆ ಮನ್ಷನಿಗೆ ಏಕಂದ್ರೆ ನಾವು ಸಮಾಜ ಅಂದ್ರೆ ಈಗ ಚೊಲೋದು ಆದ್ರೆ ಚೊಲೋ ಆಗ್ಯೇತಿ ಈ ಹೆಣ್ ಮಕ್ಕಳು ಬಗ್ಗೆ ಚೊಲೋದನ್ನ ಮಾತಾಡ್ತಾರೆ ಕೆಟ್ಟದ್ದು ಆದ್ರೆ ಕೆಟ್ಟದ್ದಾಗಿ ಮಾತಾಡ್ತಿರ್ತಾರೆ ಕೆಟ್ಟದ್ದಾಗೇ ಮಾತಾಡ್ತಿರ್ತಾರೆ ಆಮೇಲೆ ನಮ್ಗೆ ಅದು ಕೆಟ್ಟದ್ದು ಆತಪ್ಪ ಅಂದ್ರೆ ಒಮ್ಮೆ ಕೆಟ್ಟದ್ದು ಆತಪ್ಪ ಅಂದರೆ ಏನೋ ಒಂದೊಂದು ಆಲೋಚನೆ ಆಕ್ಕೊಂತ ಹೋಗ್ತಿರ್ತತಿ ಒಳ್ಳೇದು ಆದ್ರೆ ಒಂದು ಏನೇನೋ ಒಂಥರ ಖುಷಿ ಆಕ್ಕೊಳ್ತ ಮನುಷ್ಯನಿಗೆ ಉತ್ಸಾಹ ಬಂದು ಮನುಷ್ಯ ದಪ್ಪ ಆಗದು ಇರಲಿ ಅಥವಾ ಅವ್ನ ಮೊಗದ ಕಳೇನೇ ಚೇಂಜ್ ಆಗತ್ತೆ ಒಳ್ಳೆಯ ಅವನು ಒಂದು ಉತ್ಸಾಹಿ ಆಗ್ತಾನೆ ಈ ಕೆಟ್ಟದ್ದಾದ ಕೆಟ್ಟದ್ದನ್ನು ನೆನೆಸಿಕೊಳ್ಳಲಾರ್ದಷ್ಟು ಖುಷಿ ಆಗತ್ತೆ ಅದು ಏನೋ ನಮ್ಮ ಜೀವನದಲ್ಲಿ ಒಂದು ಏನೋ ಚೇಂಜಸ್ ಆಗ್ಯೇತಲ್ಲಪ ನಮ್ಗೆ ಅಂತೇಳಿ ನಾವು ಅದೊಂದು ದೊಡ್ಡ ಆಘಾತವಾಗಿ ಖುಷಿ ತೊಗೊಂತಿರ್ತೀವಿ ಅದು ಕೆಟ್ಟದ್ದಾದರೆ ಅದೇ ಕೆಟ್ಟದ್ದಾದರೆ ನಮ್ಗೆ ಎಷ್ಟು ತ್ರಾಸಾಗತ್ತೆ ಅಂದ್ರೆ ಅದನ್ನು ನೆನ್ಪಿಸ್ಕೊಳ್ಲಾರ್ದಷ್ಟ ನೋವಾಗತ್ತೆ ಅದು ಯಾಕಂದ್ರೆ ಅದು ಇಂಥದ್ದು ಗತಿ ಇನ್ನೊಬ್ಬರಿಗೆ ಬರಬಾರ್ದು ಅನ್ನೋ ಒಂದು ನೋವಾಗುತ್ತೆ ಅದು ಆದ್ರೆ ನಮ್ಮನ್ನ ನಮ್ಮ ಆಚರಣೆ ಏನೈತೆ ನೋಡಿರಿ ನಮ್ಮ ಆಚರಣೆ ಎಂದೂ ನಾವು ಬಿಡಬಾರ್ದು ನಮ್ಮ ಆಚರ್ಣೆ ನಮ್ಮ ಆಚರ್ಣೆ ನಾವು ತಪ್ಪಿದ್ರಂದ್ರೆ ಅದರಂಥ ನೋವು ಯಾ ಅದರಂಥ ನೋವು ಯಾರ್ಗೂ ಬರಬಾರ್ದು ಅಂಥನೇ ಇದನ್ನು ಮಾಡ್ತೀವಿ ರೀ ನಮ್ಮ ಆಚರ್ಣ್ ಪದ ನಮ್ಮ ಹಿರಿಯರು ಹೆಂಗೆ ಹೇಳ್ತಾರೆ ರೀ ಆ ಥರ ನಾವು ನೆಡ್ಕೊಂಡ್ರೆ ನಮ್ಗೆ ಎಲ್ಲದನ್ನೂ ದೇವರು ಚೊಲೋದನ್ನೆ ಮಾಡ್ತಾನೆ ಚೊಲೋದು ಕೊಡ್ತಾನೆ ರೀ ನಮ್ಗೆ ಎಲ್ಲದ್ನು ಯಾವ ನೋವೂ ಬರಲಾರ್ದಷ್ಟೇ ನಮಗೆ ಹಿರಿಯರ ಆಶೀರ್ವಾದ ಅಂತ ಇರ್ತೆ ಆ ಆಶೀರ್ವಾದದ ಪ್ರಕಾರ ನಾವು ನೆಡೀಬೇಕು ಈಗ ಒಂದು ರಾಜ್ಕೀಯನೇ ಆಗಿರಲಿ ಅಥವಾ ನಾ ಒಂದು ಮನೆಯೊಳಗ ಹಿರಿಯರು ಹೇಳ್ದಾಗ ಎಷ್ಟು ಹೇಳಿದಷ್ಟು ನಾವು ಕೇಳಿದಷ್ಟು ಭಾಳ ಒಳ್ಳೇದು ಆಗತ್ತೆ ಉತ್ತಮ ಆಗತ್ತೆ ಅದರಂಥ ಚೊಲೋ ಯಾವ್ದೂ ಅಲ್ಲ ಅದರಂಥ ಕೆಟ್ಟದ್ದಂಥ ಹೇಳೋದಲ್ಲ ನನ್ನ ಅ ಮನೆ ಹಿರಿಯರು ಅದ್ನ ಎಲ್ಲರೂ ಕೇಳಿರಿ ಆಚರಣೆಯನ್ನ ಎಲ್ಲರೂ ನಿಭಾಯ್ಸಿ ರೀ ಯಾವ ಥರ ಆಚರ್ಣ್ ನಾವು ನಿಭಾಯಿಸ್ಬೇಕಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳ್ ಯಾವ ಥರ ನಾವು ನೆಡ್ಕೊಂಡಿರ್ತಾರ ಆ ಥರ ನಾವು ನೆಡ್ಕೊಳ್ಬೇಕು ರೀ ಎಂದು ಇದ್ರೂ ನೆಡ್ಕೊಳ್ದೇ ಇದ್ದರೆ ಮನೆ ಚೊಲೋ ಇರೋಂಗಿಲ್ಲ ಆದರೆ ನಾವು ಕೆಟ್ಟದ್ದಾಗಿ ನಾವು ನಡ್ಕೊಂಡ್ವಿ ಅಂದ್ರೆ ಅದು ನಮ್ಮನ್ನು ಈಗಿಂದ ಈಗಲೇ ತೀರತ್ತೆ ಹೊರ್ತು ಅದನ್ನು ನಾವು ಮುಂದಿನ ಜನ್ಮದಲ್ಲಿ ತೀರುತ್ತೆ ಅನ್ನೋದು ಭಾಳ ದಡ್ಡತನ ಸುಳ್ಳುತನ ಅದರಂಥ ಮೋಸಾನೆ ಯಾವ್ದೂ ಅಲ್ಲ ಈಗಿಂದ ಈಗ ತಿಳಿತೈತೆ ನಾವು ಕೆಟ್ಟದ್ದು ಮಾಡಿದರೆ ಈಗ ತಿಳಿತೈತಿ ನಾವು ಒಳ್ಳೇದು ಮಾಡಿದರೆ ಈಗ ತಿಳಿತೈತಿ ನಾವು ಯಾರಿಗೇ ಒಬ್ಬ ಒಂದು ವ್ಯಕ್ತಿಗೆ ಏನೋ ಒಂದು ಒಳ್ಳೇದು ಮಾಡಬೇಕಪ್ಪ ಮದ್ವೆ ಒಳಗೆ ಯ ಅವರಿಗೆ ಗೊತ್ತಿಲ್ಲ ಗೊತ್ತಿರೋಂಗಿಲ್ಲ ಆದರೂ ಕೂಡ ನಾವು ಒಳ್ಳೇದು ಮಾಡ್ಬೇಕು ಅನ್ನೋ ಅಂತ ಇದ್ದೋರು ಒಳ್ಳೇದು ಮಾಡ್ತಾರೆ ತಪ್ಪು ಕೆಟ್ಟದ್ದು ಮಾಡ್ಬೇಕು ಅನ್ನೋ ಅಂತಾರೆ ಇದ್ದೋರ್ಗೆ ಕೆಟ್ಟದ್ದು ಮಾಡಿರ್ತಾರೆ ಅವ್ರು ಮುಂದೆ ಅವರು ಅನ್ಬೋಸೇ ಅನುಭವ್ಸ್ತಿರ್ತಾರೆ ಕೆಟ್ಟದ್ದು ಮಾಡಿದವ್ರು ವಿಕೃತವಾಗಿ ಜನರು ಅನುಸರ್ಸ ಬೇಕಾದ್ರೆ ಅವ್ರು ಎಷ್ಟು ಕ್ರೂರಿ ಇರ್ತಾರೆ ಅವರು ಆ ಥರ ಕ್ರೂರಿ ಆಗ್ಬಾರ್ದು ಮನುಷ್ಯ ಯಾವತ್ತೂ ಒಳ್ಳೇದನ್ನು ನಾವು ಬುದ್ಧಿ ಒಳ್ಳೆಯದನ್ನೇ ಆಲೋಚಿಸಬೇಕು ರೀ ಆ ಒಳ್ಳೆಯದನ್ನೆ ನಾವು ನಂಬಬೇಕು ಒಳ್ಳೆಯದನ್ನ ಮಾಡಬೇಕು ಆ ದೇವರು ಒಳ್ಳೇದು ಮಾಡ್ತಾನೆ ಎಂದಿದ್ದರೂ ಒಳ್ಳೇದು ಮಾಡ್ತಾನೆ ತಪ್ಪಂತೂ ಆಗೋದಿಲ್ಲ ನಾವು ತಪ್ಪು ಮಾಡಿರೆ ನಮ್ಮ ಮಕ್ಕಳು ತಪ್ಪು ಮಾಡ್ತವೆ ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅವ್ರ ಮಕ್ಕಳು ತಪ್ಪು ಮಾಡ್ತವೆ ಮುಂದೆ ಹಾಗಾಗಿ ನಾವು ಯಾ ಎಂದೆಂದಿಗೂ ನಮ್ಮ ಧರ್ಮ ಆಚರ್ಣೆ ಇದ್ನ ಎಂದೆಂದೂ ಎಂದೆಂದಿಗೂ ಬಿಡ್ಬಾರ್ದು ರೀ ನಾವು ಯಾವ ಥರ ನಮ್ಮ ಹಿರಿಯರು ತಪ್ಪು ಮಾಡ್ಲಾರ್ದಂಗೆ ಮದ್ವೆ ಮಾಡಿರ್ತಾರೆ ನಮ್ಮನ್ನ ಆ ಥರ ನಮ್ಮ ಮಕ್ಳಿಗೂ ನಾವು ಅದನ್ನ ತಿಳಿಸ್ ಹೇಳ್ಬೇಕು ಬುದ್ಧಿವಾದ ಹೇಳಬೇಕು ಎಲ್ಲ ರೀತಿಯಿಂದಲೂ ನಮ್ಮ ಮನ್ತನಕ್ಕೆ ನಮ್ಮ ಮನೆಗೆ ನಮ್ಮ ಇದಕ್ಕೆ ಕುಲಕ್ಕೆ ಎಲ್ಲದಕ್ಕು ನಮ್ಮ ಆಚರಣೆ ಎಂದೂ ಸುಳ್ಳಾಗೋಲ್ಲ ಎಂದೂ ಕೆಟ್ಟ ಹೆಸರು ಬರೋಲ್ಲ ಅದಕ್ಕೆಲ್ಲ ಚೊಲೋದು ಆಕೈತಿ ನಾನು ಇದೊಂದು ಹೇಳಿದ್ದು ತಿಳ್ಕೋ ತಿಳ್ಕೊಳಾಷ್ಟು ನಮ್ಮಂತಕ ನಮ್ಗೆ ಬುದ್ಧಿ ಇರ್ಬೇಕು ಅಷ್ಟೇ ಸಾಕು ರೀ ನಾನು ಇದನ್ನು ಹೇಳಿದ್ದು ನಾನೇ ನಾನೇ ಪಾಲಿಸ್ಬೇಕು ಅದನ್ನು ಚೆಂದಾಗಿ ಅದೇ ಥರ ನನ್ನ ಮಕ್ಳು ಪಾಲಿಸ್ಲಿ